ಏನು ಸರ್ ಪ್ರಯಾಣಿಕರ ಸಂಖ್ಯೆನ ಹಾಂ ಹೇಳ್ತೀನಿರಿ ಸರ್ ಐದು ಒಂಬತ್ತು ಏಳು ಎಂಟು ಹಾಂ ಹೌದು ಸರ್ ಹಾಂ ಸರ್ ಏನಂತ ಹೇಳಿದರೆ ನಾಡಿದ್ದು ಶನಿವಾರ ನಾವು ಮನೆಯವರೆಲ್ಲ ಮಂಗಳೂರಿನ ಪಿಲಿಕುಳ ಇದೆಯಲ್ಲ ಸರ್ ಅಲ್ಲಿಗೆ ಹೋಗಬೇಕು ಅಂತ ಅನ್ಕೊಳ್ತಾ ಇದ್ವಿ ಹಾಂ ಹಾಂ ಹೌದು ಒಂದು ಬೆಳಗ್ಗೆ ಹೋಗಿ ಸಾಯಂಕಾಲ್ದಷ್ಟ್ರೊಳಗೆ ವಾಪಸ್ ಮನೆಗೆ ಬರಬೇಕಂತ ಹೇಳಿ ಒಂದು ದಿನದ ಮಟ್ಟಿಗೆ ನಮ್ಮ ಟ್ರಿಪ್ಪು ಹಾಂ ನಿಮ್ಮಲ್ಲಿ ಏನಾದರೂ ಕಾರ್ ಸರ್ವಿಸ್ ಸಿಗತ್ತಾ ಸರ್ ನಮಗೆ ಹೋಗ್ಬರಕ್ಕೆ ಓ ಹೌದಾ ತುಂಬ ಒಳ್ಳೆಯದಾಯ್ತು ಹಾಂ ನಮ್ಮ ಮನೆ ಇರೋದು ಕಾಪು ಅಲ್ಲಿ ಸೊ ಹಾಗಾಗಿ ನಾನು ಬುಕಿಂಗ್ ಹೇಗೆ ಮಾಡಬೇಕಾಗತ್ತೆ ಸರ್ ಎಲ್ಲಿ ಹೋಗಿಬಿಟ್ಟು ಕಾಂಟ್ಯಾಕ್ಟ್ ಆಗಬೇಕು ಅಥವಾ ನನ್ನ ಫೋನ್ ಮುಖಾಂತರನೇ ನಾನು ಬುಕಿಂಗ್ ಮಾಡ್ಭೌದಾ ಸರ್ ಓ ಹೌದಾ ಸರಿ ಸರ್ ಸರಿ ಸರಿ ನಿಮ್ಮ ವೆಬ್ಸೈಟಲ್ಲೇ ನೋಡಬೇಕಾ ನಾನು ಓಕೆ ಅಲ್ಲೇ ಎಲ್ಲ ಇನ್ಫಾರ್ಮೇಷನ್ಸ್ಗಳು ಸಿಗತ್ತಾ ಹಾಂ ಸರ್ ಖಂಡಿತ ನೋಡ್ತೀನಿ ಹಾಗಾದರೆ ಹಾಂ ಹಾಂ ಅದೇ ನಾವು ನಾಲ್ಕು ಜನ ಹೋಗಬೇಕಂತ ಅನ್ಕೊಂಡಿದ್ದೀವಿ ನಮಗೆ ಅದೇ ಸಣ್ಣ ಗಾಡಿ ಏನಾದರೂ ಸಿಗ್ಬೋದ ಹಾಂ ಹಾಂ ಓ ಸಿಗತ್ತಾ ಓಕೆ ಸರ್ ಒಂದ್ವೇಳೆ ಎಲ್ಲಾದರೂ ನಾಲ್ಕರಿಂದ ಆರು ಜನ ಅಥವಾ ಎಂಟು ಜನಾನೂ ಆಗ್ಭೌದು ಅಂತ ಅನಿಸುತ್ತೆ ಹೇಳಕ್ಕಾಗಲ್ಲ ಸರ್ ಹಾಗಿದ್ದರೆ ದೊಡ್ಡ ಗಾಡಿದು ವ್ಯವಸ್ಥೆಯೂ ಸಿಗತ್ತಾ ಹೌದಾ ಹಾಂ ಹಾಂ ಹಾಂ ಹಾಗಿದ್ದರೆ ಇನ್ನೂ ಸುಲಭ ಆಯಿತು ನಮಗೆ ದೊಡ್ಡ ಗಾಡಿ ಸಿಕ್ಕಿದ್ರು ಒಳ್ಳೆಯದು ಸಣ್ಣ ಗಾಡಿ ಸಿಕ್ಕಿದ್ರು ಒಳ್ಳೆಯದು ಹಾಂ ಹಾಂ ನನಗೆಲ್ಲ ಇನ್ಫಾರ್ಮೇಷನ್ನೂ ಹಾಗಾದರೆ ನಿಮ್ಮ ವೆಬ್ಸೈಟಲ್ಲೇ ಸಿಗತ್ತೆ ಅಲ್ವ ಸರ್ ಹಾಂ ಹೌದು ಹಾಂ ಮತ್ತೆ ನಾವು ಕಾಪು ಇಂದ ಮಂಗಳೂರು ಹೋಗೋದಾದರೆ ಅಂದಾಜು ನಮಗೆ ಎಷ್ಟು ಮೊತ್ತ ಆಗ್ಭೌದು ಸರ್ ಸಣ್ಣ ಗಾಡಿಯಾದರೆ ಅಥವಾ ದೊಡ್ಡ ಗಾಡಿಯಾದರೆ ಎಷ್ಟಾಗ್ಭೌದು ಅಂತ ನಿಮಗೇನಾದ್ರೂ ಅಂದಾಜು ಇದೆಯಾ ಸರ್ ಓ ಆರರಿಂದ ಎಂಟು ಸಾವಿರ ಆಗತ್ತಾ ಅದೇನು ಸರ್ ಅಷ್ಟು ಕಾಸ್ಟ್ಲಿ ಆಗಿಬಿಟ್ಟಿದೆ ಹಾಂ ಹಾಂ ಹಾಂ ನೀವು ಹೇಳ್ತಾ ಇರೋದು ಕರೆಕ್ಟ್ ಸರ್ ಇವಾಗ ರಜಾ ಸೀಸನ್ ಅಲ್ಲ ಹೌದು ಹೌದು ಎಲ್ಲರೂ ಓಡಾಡ್ತಾ ಇರ್ತಾರೆ ಹೌದು ಹೌದು ಹೌದು ಎಲ್ಲರೂ ಕೂಡ ಬೇರೆ ಬೇರೆ ಕಡೆಗಳಿಗೆಲ್ಲ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತಾ ಇರ್ತಾರಲ್ಲ ಹೌದು ಹೌದು ಹಾಂ ಹಾಗೆಯೇ ನಾವು ಕಂಡ್ ಇವರು ಡ್ರೈವರ್ಗೆ ಏನಾದರೂ ದುಡ್ಡು ಎಕ್ಸ್ಟ್ರಾ ಕೊಡಬೇಕಾಗತ್ತಾ ಸರ್ ಇಲ್ವಾ ಹಾಗೇನಿಲ್ವಾ ಎಲ್ಲ ವೆಬ್ಸೈಟಲ್ಲೇ ಮಾಹಿತಿ ಇರತ್ತಾ ಹಾಂ ಸರ್ ಹಾಂ ಹಾಂ ಓಕೆ ಸರ್ ಹಾಗಾದರೆ ನಾನು ಖಂಡಿತ ಈಗಲೇ ನೋಡ್ತೀನಿ ಸರ್ ಹೇಗಿದೆ ಎಲ್ಲ ಯಾವ ರೀತಿ ಇದೆ ಅಂತ ಹೇಳಿ ನೋಡ್ಕೊತೀನಿ ಸಾಧ್ಯ ಆದರೆ ಇವತ್ತೇ ಬುಕಿಂಗ್ ಏನಾದರೂ ಆಗತ್ತೆ ಅಂತಾದರೆ ಬುಕ್ ಮಾಡ್ಬಿಡ್ತೀನಿ ಸರ್ ಓಕೆ ತುಂಬ ಥ್ಯಾಂಕ್ ಯು ಸರ್ ನಿಮ್ಮಿಂದ ತುಂಬ ಉಪಕಾರ ಆಯಿತು ಒಳ್ಳೆಯ ಇನ್ಫಾರ್ಮೇಷನ್ ಕೊಟ್ಟಿರಿ ನನಗೆ ತುಂಬ ಥ್ಯಾಂಕ್ ಯು